ಭಾರತದ ಆರೋಗ್ಯ ಕ್ಷೇತ್ರ ಈಗ ತುಂಬ ಸುಧಾರಿದೆ ಡೆವೆಲಪ್ಮೆಂಟಾಗಿದೆ ಅಂದರೆ ಮೊದಲು ಆರೋಗ್ಯ ಸಮಸ್ಯೆ ಬಂದರೆ ಮನೆಯಲ್ಲೆ ಮನೆ ಮದ್ದುಗಳ ಮೂಲಕವೇ ಬಗೆಹರಿಸ್ತಿದ್ದರು ಆದರೆ ಕೆಲವೊಂದು ಬಗೆ ಹರಿಯದೇ ಇರುವ ಕಾರಣಗಳು ಜಾಸ್ತಿ ಇತ್ತು ಆದರೆ ಈಗ ಹಾಗಲ್ಲ ಎಲ್ಲದಕ್ಕೂ ವೈದ್ಯರ ಬಳಿ ಹೋಗುವ ಫೆಸಿಲಿಟಿಯನ್ನ ಸಾಮರ್ಥ್ಯವನ್ನು ಸರ್ಕಾರ ಆರೋಗ್ಯ ಕ್ಷೇತ್ರ ಜನಸಾಮಾನ್ಯರಿಗೆ ನೀಡಿದೆ ಈಗ ಕ್ಷೇತ್ರ ಮುಂದುವರೆದಿದೆ ಈ ಆಲ್ ಮುಂದುವರಿಯುದೊಂದು ಅದು ಒಳ್ಳೆಯ ಆರೋಗ್ಯ ಆರೋಗ್ಯದಲ್ಲಿ ಒಳ್ಳೆಯದಿರ್ಬೋದು ಅಥವಾ ಸೌಲಭ್ಯಗಳಿರ್ಬೋದು ಸೌಲಭ್ಯಗಳು ತುಂಬ ಉಂಟು ಅಂದರೆ ಉತ್ತಮ ವೈದರು ವೈದ್ಯರಿದ್ದಾರೆ ದಾದಿಯರಿದ್ದಾರೆ ಹಾಗೆ ಮನೆಮನೆಗೆ ಹೋಗುವ ಹೋಗಿ ಸಲಹೆಗಳನ್ನು ನೀಡಲಿಕ್ಕೆ ಸರ್ಕಾರ ಆಶಾ ಕಾರ್ಯಕರ್ತೆಯರನ್ನು ನೇಮಿಸಿದೆ ಇವರ ಮೂಲಕ ಮನೆಮನೆಗೆ ಹೋಗಿ ವಿಷಯಗಳನ್ನ ಹಬ್ಬಿಸುವಂಥ ಕೆಲಸಗಳು ಅವರಿಗೆ ಗೊತ್ತಿಲ್ಲದಿರುವಂಥದ್ದು ತಿಳಿಸುವುದು ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ತಿಳಿಸುವುದು ಜನಸಾಮಾನ್ಯರ ಸರ್ವೆಯನ್ನು ಮಾಡುವಂಥದ್ದು ಈ ಆಶಾವಾದಿಗಳು ಮಾಡ್ತಾಯಿದ್ದಾರೆ ಅದರಿಂದ ಜನರಿಗೆ ಹೋ ಹೌದು ಇಲ್ಲಿ ಒಂದು ಈ ಥರ ಫೆಸಿಲಿಟಿ ಉಂಟು ಇಲ್ಲಿ ಈ ಸೌಕರ್ಯ ಉಂಟು ಅದನ್ನು ನಾವು ಬಳಸಿಕೊಳ್ಳಬೇಕು ನಾವು ಕೂಡ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅನ್ನೋದರ ಬಗ್ಗೆ ಒಂದು ಅಭಿಪ್ರಾಯ ಮೂಡಿಸುವಲ್ಲಿ ಅವರ ಪಾತ್ರ ಕೂಡ ಉಂಟು ಹಾಗೆ ಎದುರಿಸುತ್ತಿರುವ ಸವಾಲುಗಳು ಸವಾಲುಗಳು ಏನೆಂದ್ರೆ ಈಗ ಕೆಲವು ಜನರಿಗೆ ಒಂದು ನಂಬಿಕೆ ಉಂಟು ಗೋರ್ಮೆಂಟಿಗೆ ಹೋದರೆ ಅಷ್ಟು ಒಂದು ಒಳ್ಳೆಯ ಫೆಸಿಲಿಟಿ ಇರುವುದಿಲ್ಲ ಒಳ್ಳೆಯ ಸೌಲಭ್ಯ ನಮಗೆ ಸಿಗುವುದಿಲ್ಲ ನಮ್ಮ ಆರೋಗ್ಯದೊಟ್ಟಿಗೆ ಅವರು ಅಷ್ಟೊಂದು ಆರೋಗ್ಯವನ್ನ ಒಳ್ಳೆ ನೋಡ್ಕೊಳ್ಳುವುದಿಲ್ಲ ನಮ್ಮ ಆರೋಗ್ಯ ಏನಾದರೂ ಆಗ್ತದೆ ಅನ್ನೋ ಒಂದು ಹೆದರಿಕೆ ಭಯ ಇರ್ತದೆ ಆದರೆ ಪ್ರೈವೆಟಲ್ಲಿ ನಾವು ಅಷ್ಟು ಹಣ ಕೊಟ್ಟು ಹೋಗ್ತೇವೆ ಖಾಸಗಿ ಆಗಿ ನಾವು ಖಾಸಗಿ ಆಗಿ ನಾವೊಂದು ಅವರ ಒಂದು ಮದ್ದನ್ನು ತಗೊಂಡ್ರೆ ನಮಗೆ ಒಳ್ಳೆಯ ಒಂದು ಆರೋಗ್ಯ ಸಿಗ್ತದೆ ಅನ್ನುವ ಕೆಲವು ಮೂಢನಂಬಿಕೆಗಳು ಈಗಿನ ಜನರಲ್ಲಿ ಉಂಟು ಅದನ್ನ್ನನು ನಾವು ಫಸ್ಟ್ ಹೋಗಲಾಡಿಸಬೇಕು ಅದು ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಜನರು ಆ ಒಂದನ್ನ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದ್ದಾರೆ ಅದನ್ನು ನಾವು ತೆಗೀಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಅವರವರ ಇಚ್ಛೆಗೆ ಬಿಟ್ಟಿದ್ದು ನಾವು ನೀವು ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ಅಂತ ಹೇಳೋಕ್ಕಾಗುವುದಿಲ್ಲ ಅಲ್ವ ಹೇಗೆ ಅವರಿಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೋ ಮಾಡಿದ್ದಾರೆ ಸವಾಲುಗಳು ಏನೆಂದ್ರೆ ಅತಿಯಾಗಿ ಅತಿಯಾದ ಖಾಸಗಿ ಆಸ್ಪತ್ರೆಗಳು ಹಲ್ಲಿಗೆ ಆಸ್ಪತ್ರೆಗೆ ಹೋಗ್ತಾರೆ ಸವಾಲುಗಳು ಅದೆ ಮತ್ತೆ ಆನ್ಲೈನ್ನಲ್ಲಿ ಕೆಲವರೆಲ್ಲ ಮದ್ದುಗಳನ್ನೆಲ್ಲ ಖರೀದಿಸ್ತಾರೆ ಅದು ಒಂದು ಅಂದರೆ ಆನ್ಲೈನ್ನಲ್ಲಿ ಖರೀದಿಸೋದು ಒಳ್ಳೆಯದು ತಪ್ಪು ಅಂತ ಹೇಳುವುದಿಲ್ಲ ಅದು ಸಹಾ ನಮಗೆ ಆರೋಗ್ಯದಲ್ಲಿ ನಾವು ಹಾಗೆಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರುವಂತಹ ಆಹಾರ ಮದ್ದನ್ನು ನಾವು ತಗೊಳ್ಬಾರ್ದು ಅದು ನಮ್ಮಆಹಾರ ಪದ್ಧತಿಯನ್ನೇ ಚೇಂಜ್ ಮಾಡ್ತದೆ ನಮ್ಮ ಜೀವನವನ್ನೇ ಚೇಂಜ್ ಮಾಡ್ತದೆ ಹಾಗಾಗಿ ನಾವು ವೈದ್ಯರಲ್ಲಿ ತೋರಿಸಿ ನಾವದನ್ನು ತಗೊಳ್ಳೋದೆ ಒಳ್ಳೆಯದು ಅನ್ನೋದು ಒಂದು ನನ್ನ ಸಲಹೆಯಾಗಿದೆ ಎದುರಿಸುತ್ತಿರುವ ಸಮಸ್ಯೆಗಳು ಕೆಲವು ಕಡೆ ಇನ್ನೂ ಒಂದು ಮೂಢನಂಬಿಕೆ ಜಾಸ್ತಿ ಉಂಟು ಅದು ಫಸ್ಟ್ ಹೋಗಲಾಡಿಸಬೇಕು ನಾವು ಮೂಢನಂಬಿಕೆ ಜಾಸ್ತಿಯಾಗಿದೆ ಹೋಗಲೇಬೇಕಾ ಇನ್ನೂ ಕೆಲವರು ಮನೆ ಮದ್ದನ್ನೇ ಕಾಯ್ತಾ ಕೂತ್ಕೊಂಡೋರು ಇದ್ದಾರೆ ಅದನ್ನೇ ನಂಬಿರೋರು ಇದ್ದಾರೆ ನಂಬೋದು ಬಿಡೋದು ಅದರ ಪ್ರಶ್ನೆ ಅಲ್ಲ ಆದರೆ ಅದರಲ್ಲೇ ಅದರಲ್ಲೇ ಗುಣಮುಖವಾಗ್ತಾರಾ ಅನ್ನೋದು ಕೂಡ ಅಂದರೆ ಈಗ ಟೆಕ್ನಾಲಜಿ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಹಾಗೆ ನಮ್ಮ ಜೀವನ ಶೈಲಿ ನಿಮ್ಮ ಆಹಾರ ಪದ್ಧತಿ ಎಲ್ಲ ಅದಕ್ಕೆ ಹೊಂದ್ಕೊಂಡು ಇರೋದ್ರಿಂದ ನಾವು ಕೂಡ ಸ್ವಲ್ಪ ನಮ್ಮ ಆರೋಗ್ಯದ ಮೇಲೆ ಆರೋಗ್ಯವೂ ಈಗ ಟೆಕ್ನಾಲಜಿಯಲ್ಲಿ ಮುಂದುವರೀತಿದೆ ಅಂತ ಹೇಳ್ತೀನಿ